ನಾನು ರನ್ನಿಂಗ್ ಕಾಂಪಿಟೇಷನ್ಗೆ ಹೋಗಬೇಕು ಮತ್ತು ಮ್ಯಾರತಾನ್ ಕಾಂಪಿಟೇಷನ್ಗೆ ಹೋಗಬೇಕಂದ್ರೆ ಅದ್ರದ್ದೇ ಆದ ಒಂದು ಗತ್ತು ಇರುತ್ತೆ ಯಾಕಂದರೆ ಇವಾಗ ಫ್ಲೆಕ್ಸಿಬ್ಲಿಟಿ ಇರಬೇಕು ಮತ್ತು ಸ್ಟ್ರೆಂತ್ ಇರಬೇಕು ನಾವು ರನ್ನಿಂಗ್ ಮಾಡ್ತೀವಿ ಅಂದರೆ ಅವಾಗ ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕು ಆವಾಗ ನಾನು ಇವಾಗ ಸ್ಟ್ರೆಂತಿಗೆ ಏನು ಮಾಡ್ತೀನಿ ಅಂದರೆ ಒಳ್ಳೆಯ ಪ್ರೋಟಿನ್ ಫುಡ್ ತಿನ್ನುತ್ತಿದ್ದೆ ಜಿಮ್ ಮಾಡ್ತಿದ್ದೆ ಈ ರೀತಿ ಮಾಡೋದ್ರಿಂದ ನಮ್ಮ ಬಾ ಬಾಡಿದು ಮೂಳೆಗಳು ದೇಹದ ಪಾರ್ಟ್ಸ್ಗಳೆಲ್ಲ ಸ್ಟ್ರೆಂತ್ ಸ್ಟ್ರೆಂತ್ ಆಗುತ್ತವೆ ಮತ್ತು ಫ್ಲೆಕ್ಸಿಬ್ಲಿಟಿಗೆ ಸ್ಟ್ರೆಚ್ ಸ್ಟ್ರೆಚಿಂಗ್ ಎಕ್ಸೈಸ್ ಮಾಡ್ತಿದ್ದೆ ಪುಲ್ಅಪ್ಸ್ ಮಾಡ್ತಿದ್ದೆ ಪುಶ್ಅಪ್ಸ್ ಮಾಡ್ತಿದ್ದೆ ಮತ್ತು ದಿನ ನಿತ್ಯ ನಾನು ಸ್ವಲ್ಪ ಯೋಗ ಮಾಡ್ತಿದ್ದೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗುತ್ತೆ ಮತ್ತು ಇದನ್ನ ತುಂಬ ದಿನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು ಒಂದೇ ದಿನ ಮಾಡ್ತೀನಿ ಒಂದು ವಾರದಲ್ಲಿ ಮಾಡ್ತೀನಿ ಅಂದರೆ ಆಗೋಲ್ಲ ನೀವು ವರ್ಷಾನುಗಟ್ಲೆ ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ದೇಹ ಕೂಡ ಸ್ಟ್ರೆಂತ್ ಆಗುತ್ತೆ ಬಾಡಿ ಕೂಡ ಫ್ಲೆಕ್ಸಿಬಲ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಫ್ಲೆಕ್ಸಿಬಇಟಿ ನೀವು ಹೇಗೆ ನೀವು ದೇಹದ ಜಾಸ್ತಿ ಮಾಡ್ಕೋಬೇಕಂದರೆ ನೀವು ದಿನನಿತ್ಯ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀವು ಎಕ್ಸಸೈಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಸ್ಟ್ರೆಚ್ ಮಾಡೋಕ್ಕೆ ನೀವು ಟ್ರೈ ಮಾಡಬೇಕು ಒಂದೇ ಸಾರಿ ನೀವು ಮಾಡಕ್ಕೆ ಆಗೋಲ್ಲ ಇವಾಗ ಒಂದೇ ಸಾರಿ ಗಿಡ ನೆಟ್ಟಿದ್ ತಕ್ಷ್ಣ ಮರ ಬರಕ್ಕೆ ಸಾಧ್ಯ ಇಲ್ಲ ಆ ರೀತಿ ನೀವು ಒಂದೇ ಸಾರಿ ನೀವು ಫ್ಲೆಕ್ಸಿಬಿಲಿಟಿ ಬರೋಕ್ಕೆ ನಿಮ್ಮ ಬಾಡಿಗೆ ಆಗೋಲ್ಲ ನೀವು ತಿಂಗಳಾನ್ಗಟ್ಲೆ ವರ್ಷಾನುಗಟ್ಲೆ ತಗೊಳತ್ತೆ ನೀವು ಆ ಲೆವೆಲ್ಲಿಗೆ ಹೋಗಿ ತಲುಪಕ್ಕೆ ಆ ರೀತಿ ನಾನೂ ಕೂಡ ತುಂಬ ಪ್ರಾಕ್ಟೀಸ್ ಮಾಡಿ ಜಿಮ್ ಮಾಡಿ ನನ್ನ ದೇಹನ ಸ್ಟ್ರಾಂಗ್ ಮಾಡಿಕೊಂಡೆ ಮತ್ತು ಫ್ಲೆಕ್ಸಿಬ್ಲಿಟಿಗೆ ನಾನು ತುಂಬ ಯೋಗ ಮಾಡಿ ನಾನು ಫ್ಲೆ ಫ್ಲೆಕ್ಸಿಬಲ್ ಆದೆ ಈ ರೀತಿ ಅಭ್ಯಾಸನ ರೂಢಿಸ್ಕೊಳ್ಳೋದ್ರಿಂದ ನಿಮ್ಮ ದೇಹ ಸ್ಟ್ರೆಚಿಂಗ್ ಮಾಡೋದರಿಂದ ನಿಮ್ಮ ನಿಮ್ಮ ದೇಹ ತುಂಬ ಸ್ಟ್ರಾಂಗ್ ಮತ್ತು ಫ್ಲೆಕ್ಸಿಬಲ್ ಆಗಿರುತ್ತೆ